ನಾನು ಅಡ್ಗೆ ಮಾಡ್ಬೇಕಂದ್ರೆ ಮೊದಲು ಯಾವ್ಯಾವ ಪದಾರ್ಥಗಳನ್ನ ಇದು ಮಾಡ್ತೇ ಸಿದ್ಧ ಮಾಡ್ಕೋತಿನಪ್ಪ ಅಂತಂದ್ರೆ ಈಗ ಯಾವುದೇ ಒಂದು ಮಸಾಲೆ ರೈಸ್ ಮಾಡ್ಬೇಕಪ್ಪ ಇಲ್ಲ ಫುನೆಕೋಟ್ ಅನ್ನ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾನು ಮಸಾಲ ಪದಾರ್ಥಗಳು ಯಾವು ಯಾವ್ದಪ್ಪ ಅಂತಂದ್ರೆ ಲವಂಗ ಏಲಕ್ಕಿ ಮೆಣಸು ಕರಿ ಮೆಣಸು ಪಲಾವ್ ಎಲೆ ಅದನ್ನು ತೆಗ್ದಿಟ್ಕೋತಿನಿ ಮಸಾಲ ಪದಾರ್ಥಗಳು ಒಂದು ಜೀರಾ ಜೀರಿಗೆ ಮತ್ತು ಸಾಸಿವೆ ಒಂದ್ಕಡೆ ಮತ್ತು ಇವು ತರಕಾರಿಗಳು ಏನೇನಪ್ಪಾ ಅಂತಂದ್ರೆ ಮೆಣಸಿನ್ಕಾಯಿ ಅಲೂಗಡ್ಡೆ ಟಮಾಟ್ಯ ಉಳ್ಳಾಗಡ್ಡೆ ಮತ್ತು ಗೆಜ್ಜರಿ ಬೀನ್ಸ್ ಅದಾದ್ಮೇಲೆ ಇನ್ನೊಂದು ಬೀಟ್ರೋಟನ್ನು ತಗೋತಿನಿ ಇದು ತರಕಾರಿಗಳು ಒಂದು ಮತ್ತು ಕರಿಬೇವು ಮತ್ತು ಕೊತಂಬ್ರಿ ಇದ್ದಿದ್ದು ಅಂತಂದ್ರೆ ಅದನ್ನು ತಗೋಬೋದು ನಿಂಬೆಕಾಯ್ ಇತ್ತು ಅಂತಂದ್ರೆ ನಿಂಬೆಕಾಯ್ನು ಒಂದು ಕಡೆ ತಗೊಂಡು ಇಟ್ಕೋಬೇಕು ಇದೆಲ್ಲ ಒಂದ್ಕಡೆ ತಗೊಂಡು ಅದನ್ನೆಲ್ಲ ಈಗ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿಯು ಉದ್ದ ಕಟ್ ಮಾಡ್ಕೋತೀನಿ ಮತ್ತು ಟಮಾಟೇ ಯಾವ ಶೇಪು ನಡಿತದೆ ಆಲೂಗಡ್ಡೆ ಜಾಸ್ತಿ ದೊಡ್ದದು ಕಟ್ ಮಾಡ್ಬಾರ್ದು ಜಾಸ್ತಿ ಸಣ್ಣ ಕಟ್ಮಾಡ್ಬಾರ್ದು ಅದಾದ್ಮೇಲೆ ಬೀಟ್ರೋಟ್ ಬೀಟ್ರೋಟ್ನ ಝರ ಸಣ್ಣ ಕಟ್ಮಾಡ್ಕೋಬೇಕು ಅದು ಬಾಯಾಗೆ ಬಂದರೆ ದೊಡ್ದು ದೊಡ್ಡದು ಬಾಯಾಗೆ ಬಂದ್ರೆ ಚಂದ ಆಗ್ತದೆ ಮತ್ತು ಅದಾದ್ಮೇಲೆ ಬೀನ್ಸ್ ಬೀನ್ಸ್ ಉದ್ದ ಕಟ್ಮಾಡ್ಕೋತೀನಿ ಗೆಜ್ಜರಿ ಸ್ವಲ್ಪ ಸಣ್ಣ ಕಟ್ಮಾಡ್ಕೋತೀನಿ ಗೆಜ್ಜರಿ ಸಣ್ಣ ಕಟ್ಟಾದ್ಮೇಲೆ ಯಾವುದಪ್ಪ ಲಾಸ್ಟಿಗೆ ಯಾವುದು ಉಳಿತೀಗ ಎಲ್ಲ ಕಟ್ಟಾಯ್ತು ಅದಾದ್ಮೇಲೆ ಕರಿಬೇವು ಕರಿಬೇವಿನ ಎಲೆ ತೆಗೆದಿಟ್ಕೋತಿನಿ ಸೈಡಿಗೆ ಕೊತಂಬ್ರಿ ಸಣ್ಣಕೆ ಕಟ್ಮಾಡ್ಕೋತೀನಿ ಅದಾದ್ಮೇಲೆ ಕರಿಬೇವು ಕೊತಂಬ್ರಿ ಎಲ್ಲ ಸೈಡಿಗೆ ತೆಗ್ದಿಟ್ಕೊಂಡ್ಮೇಲೆ ನೀರು ತಗೋತೀನಿ ನೀರನ್ನ ಸೈಡಿಗೆ ತೆಗ್ದಿಟ್ಕೋತೀನಿ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ತಗೋತೀನಿ ತಗೊಂಡ್ಗಿಸಿಗ್ ನೆನೆ ಇಡ್ತೀನಿ ಅಕ್ಕಿನ ಯಾ ಒಂದು ಸುಮಾರೊಂದು ಹದಿನೈದು ಅದು ನೆನಿಲೇಬೇಕು ಮಿನಿಮಮ್ ಅಂದರೆ ಅವಾಗ ಅನ್ನ ಚಂದ ಆಗ್ತದೆ ಅದಾದ್ಮೇಲೆ ಅಕ್ಕಿ ತಗೊಂಡೆ ಸೈಡಿಗಿಟ್ಟು ಎಲ್ಲ ಚೆನ್ನಾಗಿ ಅಕ್ಕಿ ಚೆನ್ನಾಗ್ ತೋಳೆದ್ಗಿಸೇಂದು ಎಲ್ಲ ನೀರು ಜಾನ್ಲಿಕ್ಕಿಟ್ಟು ಆಮೇಲೆ ಮತ್ತು ನೀರಾಗೆ ಸ್ವಲ್ಪ ನೆನೆಯಿಡ್ಲಿಕ್ಕೆ ಬಿಡ್ತೀನಿ ಚಂದ ತೊಳ್ದಿದ್ದು ನೀರು ನೆನೆಯಿಡ್ಲಿಕ್ಕೆ ಬಿಟ್ಟು ಒಂದು ಹದಿನೈದು ಮಿನಿಟ್ಸ್ ಸೈಡಿಗೆ ಇಟ್ಟು ಅದಾದ್ಮೇಲೆ ಈಗ ಫೋನೆಉಡಿ ಇದೆಲ್ಲ ಹೊರಗೆ ತೆಗ್ದಿಟ್ಕೊಂಡು ಅದಾದ್ಮೇಲೆ ಈ ಕುಕ್ಕರ್ ತಗೋತೀನಿ ಅಡಿಗೆ ಮಾಡ್ಬೇಕನ ಕುಕ್ಕರ್ ಬೇಕು ಗ್ಯಾಸ್ ಸ್ಟವ್ ತೆಗ್ದಿಟ್ಕೊತಿನಿ ಈಗ ಆಮೇಲೆ ಗ್ಲಾಸ್ ನೀರಾಕೋದಕ್ಕೆ ಗ್ಲಾಸ್ ಬೇಕು ಅಲ್ಲೆ ಫೋನೆ ಹೊಡಿಲಿಕ್ಕೆ ಚಮಚ ಬೇಕು ಚಮಚ ಸೈಡಿಗೆ ತೆಗ್ದಿಟ್ಕೋತಿನಿ ಇದೆಲ್ಲ ತೆಗ್ದಿಟ್ಕೊಂಡ್ಮೇಲೆ ಅಡಿಗೆ ಇದು ನಂತರ ಅಡಿಗೆ ಮಾಡಲು ಚಾಲು ಮಾಡ್ತೀನಿ ಅಡಿಗೆ ಮಾಡ್ಲಿಕ್ಕೆ ಚಾಲು ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟು ಎಣ್ಣೆ ಎಣ್ಣೆ ಬೇಕಲ್ಲ ಎಣ್ಣೆ ಸೈಡಿಗೆ ತೆಗ್ದಿಟ್ಕೋಬೇಕು ಆ ಎಣ್ಣೆ ಹಾಕ್ತಿನಿ ಫಸ್ಟು ಕುಕ್ಕರ್ನಲ್ಲಿ ಕುಕ್ಕರ್ ತಗೊಂಡು ಗ್ಯಾಸ್ ಮೇಲೆ ಗ್ಯಾಸ್ ಚಾಲು ಮಾಡಿ ಎಣ್ಣೆ ಹಾಕಿ ಆ ಎಣ್ಣೆ ಒಂದೆರಡು ಚಮಚ ಎಣ್ಣೆ ಹಾಕಿಸಿಂದು ಜಿರಿಗೆ ಸಾಸಿವೆ ಎಲ್ಲ ಹಾಕಿ ಫೋನೆ ಹೊಡಿಬೇಕು ಫೋನೆ ಹೊಡ್ದೆ ಆದ್ಮೇಲೆ ಮಸಾಲೆ ಹಾಕ್ಬೇಕು ನಾವೇನೇನು ತಗೋತಿವಲ್ಲ ಅದು ಲವಂಗ ಮೆಣಸು ಲವಂಗ ಮೆಣಸು ಅವೆಲ್ಲ ತಗೊಂಡು ಫೋನೆ ಹೊಡಿಬೇಕು ಅದಾದ್ಮೇಲೆ ಮೆಣಸಿನ್ಕಾಯಿ ಹೊಡಿಬೇಕು ಮೆಣಸಿನ್ಕಾಯಿ ಫೋನೆ ಹೊಡಿಯೋ ಟೈಮಿಗೆ ಸ್ವಲ್ಪ ಗ್ಯಾಸ್ ಸಣ್ಣ ಇಡ್ಬೇಕು ಗ್ಯಾಸ್ ಸಣ್ಣ ಇಟ್ಟಾಯ್ತು ಅಲ್ಲೊಂದು ಗಜ್ ಏನಂತರೆ ಆಲುಗಡ್ಡೆ ತಗೋಬೇಕು ಆಲುಗಡ್ಡೆ ತಗೋಂಡಿಕೆಸನ್ ಫೋನೆ ಹೊಡಿಬೇಕು ಚಂದ ಅದು ಸ್ವಲ್ಪ ಕೆಂಪಗಾಗತನಕ ಸ್ವಲ್ಪ್ ಫೋನೆ ಹೊಡಿಬೇಕು ಅಂದರೆ ಅದ್ರೊಳಗಿಂದು ಇದ್ದಿದೆಲ್ಲ ಸ್ವಲ್ಪ ಉಳ್ಳಾಗಡ್ಡಿ ವಾಸನೆ ಬರ್ತಲ್ಲ ವಾಸನೆ ಜರ ಕಡಿಮೆ ಆಗ್ತದೆ ಅದಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಅನ್ನ ಭಾರಿ ಆಗ್ತದೆ ಇಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರ್ತದೆ ಅಷ್ಟು ಅನ್ನ ಭಾರಿ ಆಗ್ತದೆ ಅದ್ರ ತುಂಬ ಬುಕ್ಕುಳ ಜಾಸ್ತಿ ಆಯಿತು ಅಂತಂದ್ರು ಬಿ ಅನ್ನ ಚಂದ ಹತ್ತೋಲ್ಲ ಬರಿ ಅಲ್ಲ ಬೆಳ್ಳುಳ್ಳಿ ಹತ್ತಿ ಬಿಡ್ತದೆ ಅಲ್ಲ ಬೆಳ್ಳುಳ್ಳಿ ಪಲಾವ್ ಆಗ್ಬುಡ್ತದೆ ಹಂಗತಂದ್ರೆ ಅದಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಆಯಿತು ಈಗ ಕರಿಬೇವು ಕರಿಬೇವು ತಗೊಂಡು ಆ ಕರಿಬೇವು ಫೋನೆ ಹೊಡಿಬೇಕು ಕರಿಬೇವು ಆಗೋಣ ಈಗ ಆಲುಗಡ್ಡೆ ಹಾಕಿ ಫೋನೆ ಹೊಡಿಬೇಕು ಗೆಜ್ಜರಿ ಹಾಕಿ ಫೋನೆ ಹೊಡಿಬೇಕು ಬೀಟ್ರೋಟ್ ಹಾಕ್ಬೇಕು ಬೀನ್ಸ್ ಹಾಕ್ಬೇಕು ಫೋನೆ ಹೊಡಿಬೇಕು ಅದಾದ್ಮೇಲೆ ಲಾಸ್ಟಿಗೆ ಟಮ್ಯಾಟೇ ಹಾಕ್ಬೇಕು ಸ್ವಲ್ಪಅದರ ಟಮ್ಯಾಟೆ ಸೈಡಿಗೆ ತೆಗ್ದಿಟ್ಕೊಂಡು ಮಿಕ್ಸರ್ನ ಹಾಕಿ ರುಬ್ಕೊಬೇಕು ರುಬ್ಕೊಂಡದ್ದು ಪೇಸ್ಟ್ ಅದು ಬಿ ಲಾಸ್ಟಿಗೆ ಫೋನೆನ ಹಾಕ್ಬೇಕು ಎಲ್ಲ ಫೋನೆ ಹೊಡ್ದಾದ್ಮೇಲೆ ಚಂದ ಬೆಂದ್ಮೇಲೆ ಅರ್ಶಿಣ ಹಾಕ್ಬೇಕು ಅರ್ಶಿಣ ಹಾಕಿದ್ರೆ ಸ್ವಲ್ಪ ಅನ್ನ ಸ್ವಲ್ಪ ಅರ್ಶಿಣ ಚಂದ ಅನಿಸ್ತದ್ ಕಲರ್ ಚಂದ ಅನಿಸ್ತದ ಅರ್ಶಿಣ ಹಾಕ್ಮೇಲೆ ಇದೇನಂತ ಅರ್ಶಿಣ ಹಾಕಿದ್ಮೇಲ್ ಇದೇನಂತಾರೆ ಉಪ್ಪು ಖಾರ ಹಾಕೋಬೇಕು ನಮಗ್ ಹೆಂಗೆ ಟೇಸ್ಟಿಗೆ ಬರ್ತದ ಹಂಗೆ ಹಾಕೋಬೇಕು ಉಪ್ಪು ಖಾರ ಉಪ್ಪು ಖಾರ ಹಾಕೊಂಡ್ಮೇಲೆ ಅನಂತರ ಬೆ ಚೆನ್ನಾಗ್ ಬೇಯಿಸ್ಕೊಂಡು ನಾವು ಒಂದು ಬುಕುಣಿನಾಗ ಸೈಡಿಗೆ ಮೊದ್ಲು ಒಂದ್ನಾಲ್ಕು ಗ್ಲಾಸ್ ನೀರು ಹಾಕೊಂಡು ಕದ ಕದ ಕುದುಸ್ಬೇಕು ಅನ್ನದ ಹಾಕೋ ಸಲುವಾಗಿ ಕದ ಕದ ಕುದುಸ್ಕೊಂಡು ನಂತರ ಕುಕ್ಕರ್ನಾಗೆ ಹಾಕ್ಬೇಕು ಕುಕ್ಕರ ಹಾಕ್ಮೇಲೆ ನೀರು ಕುದ್ದಾದ್ಮೇಲೆ ಅಕ್ಕಿಯನ್ನು ನೆನಸ್ಲಿಕ್ ಇಟ್ಟೀವಲ್ಲ ಫಿಫ್ಟೀನ್ ಮಿನಿಟ್ಸ್ ಅದು ಇದು ಆ ನೀರು ಹಾಕ್ಬೇಕು ಅರಾ ಆಯಿತು ಕುದ್ದ ಮೇಲೆ ನೀರಾಗಾದ್ಮೇಲೆ ಕುದ್ಮೇಲೆ ಅನ್ನ ರೆಡಿ ಆಗ್ತದೆ ಅದಕ್ಕು ಸರಿಯೇ ಇದು ಇದನಂತರ ಸೀಟಿ ಹಚ್ಬೇಕು ನೀರು ಹಾಕಿ ಆದ್ಮೇಲೆ ಸೀ ಕುಕ್ಕರ್ ಮುಚ್ಬೇಕು ಕುಕ್ಕರ್ ಮುಚ್ಚಿ ಒಂದು ಮೂರಿಡ್ಕೊಂಡು ನಾಲ್ಕು ಸೀಟಿ ಹೊಡೆಸ್ಬೇಕು ನಿಮ್ದು ಎಷ್ಟು ಅಕ್ಕಿ ಅದ ಅದ್ರಮೇಲೆ ಅದಾದ್ಮೇಲೆ ಒಂದು ಹದಿನೈದು